ಹಲೋ ಸರ್ ನಮಸ್ತೆ ಸರ್ ರಮೇಶ್ ಮೊಬೈಲ್ ಶಾಪಾ ಸರ್ ಓನರಾ ಮಾತಾಡ್ತಿರೋದು ಸರ್ ನಮ್ಗೆ ಒನ್ಪ್ಲಸ್ ಮೊಬೈಲ್ ಬೇಕಿತ್ತು ಸರ್ ನಮ್ಮ ಫ್ರೆಂಡೂ ಹೇಳಿದ್ರು ನಿಮ್ಮ ನಂಬರ್ ಕೊಟ್ಟರು ಈ ರಮೇಶ್ ಮೊಬೈಲ್ ಶಾಪ್ನಲ್ಲಿ ಒನ್ಪ್ಲಸ್ ಮೊಬೈಲ್ ಸಿಗ್ತವೆ ಚೆನ್ನಾಗಿ ಬರ್ತವೆ ಅಲ್ಲಿ ತಗೊಳ್ಳಿ ಅಂತ ಹೇಳ್ ಸಜೆಷನ್ ಮಾಡಿದರೆ ಸರ್ ಸಲಹೆ ಕೊಟ್ಟರು ಹಾಗಾಗಿ ಫೋನ್ ಮಾಡಿದೆ

ಸರ್ ಅದು ಅದು ನಮ್ದು ಅದು ನಮ್ಮ ವೈಯಕ್ತಿಕವಾಗಿ ಆ ಒನ್ಪ್ಲಸ್ ಮೊಬೈಲನ್ನ ಯೂಸ್ ಮಾಡ್ತಿನಿ ಸರ್ ಅದು ನನ್ಗೆ ಸರ ಬಿಸ್ನೆಸ್ಗೆ ಸರ್ ಬಿಸ್ನೆಸ್ ಬಿಸ್ನೆಸ್ ವ್ಯವಹಾರಕ್ಕಾಗಿ ಸರ ಅಮೌಂಟೂ ನಮಗೆ ಅದು ಕ್ಯಾಶ್ ಕ್ಯಾಶ್ ಎಷ್ಟು ಇದೆ ಸರ್ ಟೋಟಲು ಎಷ್ಟು ಕ್ಯಾಶ್ ಕೊಟ್ಟು ತಗೊಬೇಕು ಅದನ್ನು ಒನ್ಪ್ಲಸ್ನ್ನ

ಹೌದು ಸರ್ ಅದೆ ಸರ್ ನಾನು ಕಂತು ಮೇಲೆ ತಗೊತಿನ್ ಸರ್ ಅದಕ್ಕೆ ಬೈ ಕ್ಯಾಶು ಅಷ್ಟೊಂದು ಅಮೌಂಟು ಪೇ ಮಾಡಕೆ ಆಗಲ್ಲ ಸರ್ ಕಂತು ಮೇಲೆ ತಗೊತಿನಿ ಪ್ರತಿ ತಿಂಗ್ಳು ಎಷ್ಟು ಕಟ್ಬೇಕು ಸರ್ ಎಷ್ಟು ಎಷ್ಟು ಆಪ್ಷನ್ಸ್ ಇದೆ ಹಾಂ ಸರ್ ಸರ್ ನಾನು ತಿಂಗಳ ಎರಡುವರೆ ಸಾವಿರ ಕಟ್ಟಕೆ ಆಗುತ್ತೆ ಸರ್ ಪ್ರತಿ ತಿಂಗಳ ನಾನು ಎರಡುವರೆ ಸಾವಿರ ಕಟ್ಬೋದು ಸರ್ ನಾನು ಮಾಡೋ ಜಾಬಿಗೆ ಅಷ್ಟು ನಾನು ಉಳಿತಾಯ ಮಾಡಿ ನಿಮಗೆ ಕಟ್ತಿನಿ ಸರ್ ಒನ್ ಆ್ಯಂಡ್ ಆಫ್ ಇಯರಲ್ಲಿ ಆ ಒನ್ಪ್ಲಸ್ ಮೊಬೈಲ್ ನಮ್ಮ ಓನರ್ ನಾವೇ ಆಗ್ಬೋದು ಸರ್ ನೆಟ್ವರ್ಕೂ ಚೆನ್ನಾಗಿ ಬರತ್ತಲ ಸರ್ ಮೊಬೈಲ್ ಹ್ಞೂ ಸರಿ ಸರ್ ಅದ್ರ ಬಗ್ಗೆ ಸ್ವಲ್ಪ ಬೇರೆ ಬೇರೆ ತ ಯಾವ್ಯಾವ ಥರ ಕಲರಲ್ಲಿ ಇದ್ದಾವೆ ಮೊಬೈಲು ಒನ್ಪ್ಲಸ್ ಯಾವ್ಯಾವ ಥರ ಇದೆ ಅದ್ರ ಬಗ್ಗೆ ಸ್ವಲ್ಪ ಜಾಸ್ತಿ ಮಾಹಿತಿ ಇಲ್ಲಿ ನನಗೆ ವಾಟ್ಸ್ಅಪ್ ಸೆಂಡ್ ಮಾಡ್ತೀರ ಸರ್ ನಾನು ಎಲ್ಲ ನೋಡ್ಕಂತೀನಿ ಅಥವಾ ಅದರ ಯಾವ್ದಾದ್ರು ಲಿಂಕ್ ಇದ್ದರೆ ಆ ಒನ್ಪ್ಲಸ್ ಮೊಬೈಲ್ದು ಏನಾದರು ಲಿಂಕ್ ಇದ್ದರೆ ಲಿಂಕ್ ಆದರು ಹಾಕಿ ಸರ್ ಆ ಲಿಂಕಲ್ಲಿ ನಾನು ಎಲ್ಲ ನೋಡ್ಕಂತೀನಿ ಚೂಸ್ ಮಾಡಿ ನಾನು ನಿಮ್ಗೆ ಮತ್ತೆ ಫೋನ್ ಮಾಡ್ತೀನಿ ಸರ್ ಓಕೆ ಸರ್ ಹಾಕಿ ಸರ್ ಹಾಕಿ ಪ್ರತಿ ತಿಂಗ್ಳು ಎರಡುವರೆ ಸಾವಿರ ಕಟ್ತೀನಿ ಸರ್

ಹಾಂ ಹ್ಞೂ ಹಾಂ ಸರಿ ಸರ್ ಧನ್ಯವಾದಗಳು ಸರ್